ಹಲೋ ನಮಸ್ತೆ ಯಾರು ಹೌದು ಹೌದು ನಾವು ಹರೀಶ್ ಅಂತಲೇ ಮಾತಾಡ್ತಾ ಇರೋದು ಹೌದು ಹೌದು ಗೋಯ ಟೂರಿಸ್ಟ್ ಗೈಡೆ ಹೇಳಿ ಹಾಂ ಓಕೆ ಹೇಳಿ ಏನಾಗಬೇಕಿತ್ತು ನಿಮ್ಗೆ ಹಾಂ ಸಾಗ್ರಕ್ಕೆ ಬಂದಿದ್ದೀರಾ ಹಾಂ ಕರ್ಕಂಡು ಹೋಗ್ತೀನಿ ನಿಮ್ಗೆ ಸಾಗ್ರದ ಭಾಗದಲ್ಲಿ ನಿಮಗೆ ಜೋಗ ಫಾಲ್ಸೂ ನೀವು ನೋಡಿಲ್ಲ ಅನ್ನಿಸುತ್ತೆ ನೀವು ಅಲ್ಲಿಗೆ ಕರ್ಕಂಡು ಹೋಗ್ತೀನಿ ಆಮೇಲೆ ಬುರುಡೆ ಫಾಲ್ಸೆಲ್ಲ ಇದೆ ಆಮೇಲೆ ಭೀಮೇಶ್ವರ ಭೀಮೇಶ್ವರ ಅಂತ ಇದೆ ಅಲ್ಲೆಲ್ಲ ನಿಮ್ಗೆ ನಿಮಗೆ ಏನು ವ್ಯವಸ್ಥೆ ಬೇಕು ಅದು ನಾನು ಮಾಡಿಕೊಡ್ತೀನಿ ಏನು ಬೇಕು ಹೇಳಿ ಅದರಲ್ಲಿ ಗೋಲ್ಡು ಸಿಲ್ವರು ಮತ್ತು ಇನ್ನೊಂದು ಬರುತ್ತೆ ಮೂರು ಪ್ಯಾಕೇಜ್ ಬರುತ್ತೆ ಮೂರು ಪ್ಯಾಕೇಜಲ್ಲಿ ನಿಮ್ಗೆ ಮಾಡಿಕೊಡ್ತೀನಿ ನಿಮ್ಗೆ ಯಾವ ವೆಚ್ಚದಲ್ಲಿ ಬೇಕಾಗ್ಬೋದು ಅಂತನೂ ಹೇಳಿದ್ರೆ ನಾನು ಅದ್ರಲ್ಲಿ ಮಾಡ್ಸ್ತೀನಿ ಟೆನ್ ಟೆನ್ ತೌಝಂಡ್ ಆಗೋಲ್ಲ ಅಷ್ಟೊಂದು ಆಗೋಲ್ಲ ನಿಮಗೆ ಒಂದು ನೈನ್ ತೌಝಂಡ್ ಹಿಂಗ್ ಹೆಚ್ಚು ಕಡಿಮೆ ಆಗುತ್ತೆ ಮೂರು ದಿವಸ ಅಲ್ವಾ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಆಂ ಒಳ್ಳೆಯ ಫುಡ್ಡೇ ಸಿಗುತ್ತೆ ನಿಮಗೆ ಫುಡ್ದು ವಾಟರು ಬಿಸಿ ನೀರು ಸಿಗುತ್ತೆ ನಿಮಗೆ ಕುಡಿಯೋಕ್ಕೆ ಆಮೇಲೆ ಬೆಳಿಗ್ಗೆ ತಿಂಡಿ ನಿಮಗೆ ಫುಡ್ ಅಂತ ಬಂದರೆ ಬೆಳಿಗ್ಗೆ ತಿಂಡಿ ಆಮೇಲೆ ಬೆಳಿಗ್ಗೆ ಟೀ ಆಮೇಲೆ ಕಾಫಿ ಮಧ್ಯಾಹ್ನದ ಊಟ ಆಮೇಲೆ ನಿಮ್ಗೆ ಎಲ್ಲ ನಾನೇ ತಂದುಕೊಡ್ತೀನಿ ಆಮೇಲೆ ನಿಮ್ಗೆ ಮಧ್ಯೆ ಸಂಜೆ ಸ್ನ್ಯಾಕ್ಸು ಟೀ ಆಮೇಲೆ ನಾ ನೈಟ್ ಊಟ ನಿಮ್ಗೆ ಹೆಲ್ತಿಯಾದ ಊಟ ಅದು ಆರೋಗ್ಯಕರವಾದ ಊಟನೇ ಕೊಡಿಸ್ತೀನಿ ಆಮೇಲೆ ನಿಮಗೆ ನೀವು ಕೇಳಿದ್ದು ಈಗ ನೋಟಿ ನಾರ್ತ್ ಇಂಡಿಯನ್ ಅಂದರೆ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಅಂದರೆ ಸೌತ್ ಇಂಡಿಯನ್ ಈ ಥರ ನಿಮ್ಗೆ ಊಟಗಳು ಸಿಗುತ್ತೆ ಹೌದು ಒಡಾಡಲಿಕ್ಕೆ ನಮ್ಮಲ್ಲಿ ನಮ್ಮದು ಈಗ ನಾಲ್ಕು ಜನ ಇದ್ದೀರಾ ಸರ್ ನಿಮಗೆ ಮಹೇಂದ್ರ ತಾರ್ ಬರುತ್ತೆ ಅದ್ರ ಬಾಡಿಗೆ ಎಕ್ಸ್ಟ್ರ ಬರುತ್ತೆ ಅಷ್ಟು ಮಾಡ್ಸ್ಕೊಡ್ತೀನಿ ಇನ್ಕ್ಲೂಡ್ ಆಗೋಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಹಾಂ ಹಾಂ ಹೋಮ್ಸ್ಟೇ ಒಳ್ಳೆಯದಿದೆ ನಿಮಗೆ ಮಲ್ಗೋದಕ್ಕೆ ಉತ್ತಮವಾದ ಬೆಡ್ಡೂ ಆಮೇಲೆ ಒಳ್ಳೆಯ ಬೆಡ್ಶೀಟು ದಿಂಬು ಆಮೇಲೆ ಒಳ್ಳೆಯ ಲೈಟಿನ ವ್ಯವಸ್ಥೆ ಒಳ್ಳೆಯ ರೂಮು ಫ್ಯಾನ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ಆಂ ಹಾಂ ಓಕೆ ಓಕೆ ಓಕೆ ಭೇಟಿಯಾಗಿ ಹಾಂ ಓ ವೆಲ್ಕಮ್ ಓಕೆ